ಸರ್ ನಮಸ್ತೆ ಸರ್ ನಾನು ನಿಮ್ಮ ಬ್ಯಾಂಕು ಕಸ್ಟಮರ್ ಇದ್ದೇನೆ ಓ ನಮಗೆ ಈ ಬ್ಯಾಂಕ್ನಿಂದ ತೀರಾ ಬೇರೆ ಬೇರೆ ಕಾಲ್ಗಳು ಬರ್ತಿದ್ದಾವೆ ಹಾಗಾಗಿ ಅದು ನಾವು ಭಾಳ ತೊಂದರೆ ಆಗಿದೆ ಆಗ್ತಾಯಿದೆ ಅ ಅವರು ಕಾಲ್ ಮಾಡಿಯೇ ಇಲ್ಲ ನಿಮ್ಮದು ಏನೋ ಒಂದು ಕ್ರೆಡಿಟ್ ಆಗುದಿದೆ ಅದು ಆಗಿದೆ ಹಾಗಾಗಿ ನೀವು ಬಂದು ಬ್ಯಾಂಕರ್ ಇದನ್ನ ಮಾಡ್ರಿ ಈ ಥರ್ದೂ ನಂಬರ್ ಕೊಡ್ರಿ ಹಾಗೆ ಹೀಗೆ ಅಂತೇಳಿ ಎಲ್ಲ ಬರ್ತಾಯಿದೆ ಭಾಳ ತೊಂದರೆ ಆಗ್ತಿದೆ ಇದರಿಂದ ನಾವು ಎಷ್ಟಾದರು ಅವಯ್ಡ್ ಮಾಡಿದರೂ ಕೂಡ ಕಟ್ ಮಾಡದರೂ ಕೂಡ ಮತ್ತೆ ಮತ್ತೆ ಮಾಡ್ತಿದಾರೆ ಅವರು ಅವರು ಏನೇನೋ ಇನ್ಫಾರ್ಮೇಷನ್ ಎಲ್ಲ ಕೇಳ್ತಿದ್ದಾರೆ ಆ ರೀತಿ ಎಲ್ಲ ನೀವು ಎಷ್ಟೋ ಸಲ ಎಚ್ಚರಿಕೆ ಕೊಡ್ತಿದ್ದೀವಿ ಅಂತ ಅಂದರೂ ಕೂಡ ಈಗ ನಮಗೆ ಅದು ಎಚ್ಚರಿಕೆ ಆಗುತ್ತೆ ಹೊರ್ತಾಗಿ ಬೇರೆ ಅವರು ಏನು ಬರ್ತಾ ಇದಾರಲ್ಲ ಅವ್ರಿಗೆ ಆ ಎಚ್ಚರಿಕೆ ಇಲ್ಲಿಲ್ಲ ಅದಕ್ಕೆ ಏನು ಮಾಡಬೇಕು

ಇಲ್ಲ ಇಲ್ಲ ಒ ಟಿ ಪಿ ಏನು ಹೇಳ್ತಾಯಿಲ್ಲ ಆದರೆ ಪದೇ ಪದೇ ಪದೇ ಬಂದು ನಿಮ್ಮುನ್ನೆ ಕಾಣುದರಿಲ್ಲೀ ಇದು ಇರೋದ್ಕ ಇದು ತೊಂದರೆ ಅಲ್ಲ ಹಾಗಾಗಿ ನೀವು ಅಂಥಾ ಕಾಲ್ಗಳನ್ನೆ ಬರದೇ ಇರೋ ಹಾಗೆ ಏನಾದರು ಮಾಡ್ಬೋದಾ ಅಂತೇಳಿ

ಹೌದು ಯಾಕಂದರೆ ಈ ಫೋನೂ ಕೆಲವು ಈ ಸಲ ಮಕ್ಕಳು ಯೂಸ್ ಮಾಡ್ತಿರ್ತಾರೆ ಅವರು ಆಕಸ್ಮಿಕವಾಗಿ ಯಾವುದೇ ಒತ್ತು ಬಿಟ್ಟರೆ ಅದು ತೀರಾ ನಾವು ಸಂಕಷ್ಟಕ್ಕೆ ಗುರಿ ಆಗ್ತಿದ್ದೀವಿ ಆ ನಿಟ್ನಲ್ಲಿ ಹೇಳ್ತಾ ಇರೋದು ಹ್ಞ್ ಹಾಂ ಹಾಂ

ಹಾಂ ಹಾಂ ಹಾಂ

ದಯವಿಟ್ಟು ಏನಾದರು ಇದನ್ನ ಮಾಡಿ ಸರ್ ಅದು ಹಾಂ ಸರ್ ಹೌದೌದು ಹ್ಞ್ ಹ್ಞ್ ಹ್ಞ್

ಹಾಂ ಹಾಂ ಹಾಂ

ಹಾಂ ದಯವಿಟ್ಟು ದಯವಿಟ್ಟು ಅದನ್ನ ಮಾಡಿ ಸರ್ ಹಾಂ ಹೊ ಹೊ ಓಕೆ ಓಕೆ ಸರ್ ಓಕೆ ತ್ಯಾಂಕ್ ಯು ನಮ ನಮಸ್ತೆ ಓಕೆ ಸರ್ ಓ